ಇಂದಿನ ಭಾರತದ ನಾಯಕ ಅರೋಗ್ಯ ಇದು ಇದರಲ್ಲಿ ಚ ಇದ್ರಲ್ಲಿ ಹಿಂದೆ ಎಲ್ಲ ಡಾಕ್ಟರ್ಸ್ ಎಲ್ಲ ಅವ್ಕಾ ಹಳ್ಳಿಯೊಳ್ದದೆಲ್ಲ ಬೇಕಾದಷ್ಟು ಡಾ ಇದು ಇರ್ತಿದ್ವು ಖರೆ ಯಾವ ಡಾಕ್ಟರ್ಸು ಸರ್ಯಾಗಿ ನೋಡ್ತಿದ್ದಿಲ್ಲ ಇದ್ ಮಾಡ್ತಿದ್ದಿಲ್ಲ ಎಲ್ಲವ ಎ ಸಲ್ಕರ್ಣಿಗಳು ಆರ್ ಆರೋಗ್ಯದ ಇದ್ರದ್ದು ಏನು ಮೆಡಿಸಿನ್ ಮೆಡ್ಕಲ್ಲಿದು ಇದು ಸಿಗು ಈ ಟ್ರಿಟ್ಮೆಂಟ್ಸಸ್ ಇದ್ದದ್ದಿಲ್ಲ ಈ ಸಾಕಷ್ಟು ಸುಧಾರ್ಣೆ ಆಗೇತಿ ಹಳ್ಳಿ ಹಳ್ಳಿಗುನೂ ಎಲ್ಲ ದೊಡ್ಡ ದೊಡ್ಡ ದವಖಾನಿ ಬಂದಾವು ಎಲ್ಲರು ಡಾಕ್ಟುರ್ಸ್ ಎಲ್ಲ ಇದು ಮಾಡ್ತಾರೆ ಖರೆ ಆದರೂ ಏನಾಗ್ತೈತೆ ರೀ ಕ ಇವ ಹಾಂ ಭಾಳ್ ಜನ ಸರ್ಕಾರಿ ಆಸ್ಪತ್ರೆಗೆ ಹೋಗಾಕ ಒಲ್ಲೆ ಅಂತಾರೆ ಯಾಕಂದರೆ ಅವ್ರು ಸರಿಯಾಗಿ ಕ ಇದು ಮಾಡಂಗಿಲ್ಲ ಡಾಕ್ಟುರ್ಸೂ ಸರ್ಯಾಗಿ ಇದ್ದರೆ ಕಂಪೌಂಡರ್ ಸರಿ ಇರಂಗಿಲ್ಲ ಅದುರದ್ದು ಇದು ಸ ಅವ ಒನ್ನೊಂದು ಸರಿ ಔಷಧ ಸಿಗಂಗಿಲ್ಲ ಇದು ಸಿಗಂಗಿಲ್ಲ ಅದಕ್ಕೆ ಈಗ ಏನೈತಿ ಇವ್ಕ ಆದರೂ ಈಗ ಮು ಹಿಂದಿಂದ ಇದನ್ನ ನೋಡಕತ್ರೆ ಈಗ ಸ ಆರೋಗ್ಯ ಇದ್ರಾಗ ಕ್ಷೇತ್ರದಾಗ ಸಾಕಷ್ಟು ಸುಧಾರ್ಣೆ ಕಂಡತೆ ಈಗ ಈಗ ಇಲ್ಲೇ ನಾವು ಧಾರವಾಡದಾಗ ಇರುದರಿಂದ ಧಾರವಾಡದ ಜನ್ರಲ್ ಹಾಸ್ಪೆಟ್ಲ್ ಇದಕ್ಕೆ ಹೋಗ್ತೀವೆಲ್ಲ ನಾವು ಸಿ ಈಗ ಮೊನ್ನೆ ನಾವೂ ಹಾಗಾಗಿ ಯಾರ್ದೋ ನೋಡಾಕ್ಕಂತ ಹೋಗಿದ್ವಿ ನಾವು ಯಾರಿಗೋ ಹುಷಾರು ಇಲ್ಲ ಅಂತೇಳಿ ಎಷ್ಟು ಸುಧಾರ್ಣೆ ಆಗ್ಯೈತೆ ಅಂದರೆ ಬಾ ಸಾಕಷ್ಟು ಬ ಎಲ್ಲಾವು ಮಷಿನ್ಸು ಬಂದಾವು ಎಲ್ಲ ಡಾಕ್ಟುರ್ಸೂ ಎಲ್ಲ ಥರದ್ದು ಡಾಕ್ಟರ್ಸು ಸಿಗ್ತಾರೆ ಆಮೇಲೆ ಸರಿಯಾಗಿ ಆ ಡಾಕ್ಟರ್ಸಿಗೆಲ್ಲ ವಾ ಟ್ರೀಟ್ ಮಾಡ್ತಾರೆ ಎಲ್ಲಾರಿಗು ಚಲೋತ್ತಾಗೆ ನೋಡ್ಕೊಳ್ತಾರೆ ಆದ್ರಾ ಏನೈತಿ ಈಗ ಕ ಭಾಳ್ ಜನ ಎ ಸರ್ಕಾರಿ ದವಖಾನಿಗ್ ಹೋಗಾಕೆ ಒಲ್ಲೆ ಅಂತ ಹೇಳ್ತಾರೆ ಆಮೇಲೆ ಲಘು ಲಘು ಇದು ಮಾಡಂಗಿಲ್ಲ ಅಟೆಂಡ್ ಮಾಡಂಗಿಲ್ಲ ಆಮೇಲೆ ಅಲ್ಲಿ ಕೆಲ್ವೊಂದು ಅಟೆಂಡೆಂಡ್ಸ್ ಸರಿಯ ಅಟೆಂಡರ್ಸ್ ಸರಿಯಾಗಿ ಇದು ಮಾಡಂಗಿಲ್ಲ ಟ್ರೀಟ್ ಮಾಡಂಗಿಲ್ಲ ಅಂತ ಅಂತಾರೆ ಹಿಂಗಾಗಿ ಅವಾ ಸರ್ಕಾರಿ ದಾವಖಾನಿಗ ಸುಧಾರ್ಣೆ ಆಗ್ಯಾವ ಅಂದರೂನು ಜನ ಇದನ್ನ ಮಾಡಕೆ ತಯಾರಿಲ್ಲ ಆಮೇಲೆ ಅದ ಈಗ ಪ್ರೈವೇಟ್ನಾಗ ಹೋದ್ರ ಬಾಗ್ಳಿ ಭಾಳ್ ಕೇರ್ ಮಾಡ್ತರೆ ನಮೂದ್ ಭಾಳ ದುಡ್ಡು ಹೋಗ್ತೈತಿ ಖರೆ ಆದರೆ ಕ ಸರಿಯಾಗಿ ನಮ್ಗ ಟ್ರೀಟ್ ಮಾಡ್ತಾರೆ ಅವರು ಈಗ ಅಲ್ನೂ ಸಾಕಷ್ಟು ಇದು ಆಗ್ಯಾವು ನನ್ಗ ನಾ ಸಾ ಸಾ ಈ ಪ್ರೈವೇಟ್ ದವಖಾನಿ ಆಗ್ಯನೂ ಬರಿ ರೊಕ್ಕ ರೊಕ್ಕ ರೊಕ್ಕ ಅಂತಾರೆ ಎಲ್ಲಾದ್ಕುನು ಈಗ ನಾ ಮೊನ್ನೆ ಒಬ್ಬರು ನಮ್ಮ ಪೈಕಿನಾಗ ನಮ್ಮ ಮಗನ್ನು ವಾ ಫ್ರೆಂಡ್ ವ ಇದು ಮಾಡ್ಕೊಂಡಿದ್ದವರು ಅವರು ತೀರ್ಕೊಂಡನು ಎರಡು ದಿವಸ ಆಗ್ಯೈತಿ ಖರೆ ಗಾ ಈಗ ಪ್ರೈವೇಟ್ ದವಖಾನ್ಯಾಗ ಅವರು ಇಲ್ಲ ಈ ಐ ಸಿ ಯುದಾಗ ಇಟ್ಟೇವಿ ಐ ಸಿ ಯುದಾಗ ಇಟ್ಟೇವಿ ಅಂತ ಹೇಳಿದರು ಮುಂದೆ ಹಂಗೆ ಔಷಧತ ತರ್ಸೆ ತರ್ಸಿದ್ದರು ಆ ಔಷ ಗುಳ್ಗಿ ತರ್ಸಿದ್ದರು ಇದು ಮಾಡಿದ್ದರು ಖರೆ ಆವ್ರ್ಡ ಏನೈತಿ ಈಗ ಒಂದು ಸರೆ ನೋಡಾಕ್ನು ಬಿಡಲಿಲ್ಲ ನಮ್ಗ ಅವರಿಗೆ ನಾವು ನೋಡಾಕೆ ಹೋಗಿದ್ವಿ ನೋಡಾಕ್ನು ಬಿಡಲಿಲ್ಲ ಏನು ಇಲ್ಲ ಆಮೇಲೆ ಮುಂದಾ ಅವ ಮ ಒಂದು ದಿವಸ ಒಬು ಹಿಂಗೆ ಇದು ಆಯಿತು ಆಮೇಲೆ ಎರಡನೇ ದಿವಸ ಅವರು ಅವ್ಕಾ ಸೀರ್ಯಸ್ ಐತಿ ಸೀರ್ಯಸ್ ಐತಿ ಅಂತ ಓಡಾಡ್ಯಕತ್ತರು ಆಮೇಲೆ ಸೆ ಒಮ್ಮಿಂದ ಒಮ್ಮೆ ಉಂಡು ಇದಾದ ಕೂಡಲೆನ ಇಲ್ಲ ತೀರ್ಕೊಂಡಾರ ಅಂತ ಹೇಳ್ಬಿಟ್ಟರು ಹಿಂಗೆ ಭಾಳ್ ಅಂದ್ರ ಭಾಳಾ ಅವು ಇದನ್ನ ಮಾಡ್ತಾರೆ ಅಟೆ ಅದು ಬಿಲ್ಲರ ನೋಡಿದ್ರ ಒಂದು ಮೂ ನಾಲ್ಕು ಐದು ಲಕ್ಷ ರೂಪಾಯಿ ಬಿಲ್ ಮಾಡಿದ್ರ ಆಮೇಲೆ ಆ ಬಿಲ್ ಕಾ ಅಷ್ಟದ ದ್ ಇಷ್ಟು ದುಡ್ಡ ತುಂಬಿದ್ದರೆ ನಿಮ್ಗ ವ ಬಾಡಿ ಕೊಡ್ತೇವಿ ಇಲ್ಕ ಕೊಡಂಗಿಲ್ಲ ಅಂತೆ ಹಿಂಗೆ ಸಹ ಪ್ರೈವೇಟ್ನ್ಯಾಗುನು ಭಾಳ್ ಕಾಡ್ಸ್ತಾರೆ ಇದು ಮಾಡ್ತಾರೆ ಅದು ಸರ್ಕಾರಿ ದವಖಾನಿಯಾಗನು ಹಂಗಯ್ ನಡ್ದೈತಿ ಈಗ ಯಾರೂ ಸರಿಯಾಗಿ ಇದು ಮಾಡಂಗಿಲ್ಲ ಆಮೇಲೆ ಕೆಲವೊಂದು ಮೊನ್ನೆ ಕಾ ನಮ್ಮ ಮೈದ್ನಂದು ಮಗಳದ್ದು ಡೆಲಿವರಿ ಆಯ್ತ ಮೈದ್ನಂದು ಸೊಸೆದು ಡೆಲಿವರಿ ಆಯ್ತ ಇದ್ರಗ ಗಾ ಹುಬ್ಬಳ್ಳಿ ಕೇ ಇರಾಗ ಕೆ ಎಮ್ ಸಿಯಾಗ ಡಿಲೆವರಿ ಆದ್ರಾ ಪಾಪುಗ ಅದು ಏನು ಆಗ್ಯೈತೆ ಅಂತನು ಹೇಳಿಲ್ಲ ಏನು ಇಲ್ಲ ಎಂಟು ದಿವಸ ಪಾಪುನ್ನೂ ಇದ್ರಗ ಇಟ್ಬಿಟ್ರು ಅವರು ತಾಯಿ ಒಂದು ಕಡೆ ಪಾಪು ಒನ್ಕಡೇ ಸಿಝರಿನ್ ಮಾಡ್ಯಾರ ಆ ಥರ ಏನು ವಾ ಸರಿಯಾಗಿ ಹೇಳಾಕು ತಯಾರಿಲ್ಲ ಕೇಳಿದರೆ ಇದು ಮಾಡತಲ್ಲ ನಾಲ್ಕೈದು ದಿವಸ ಪಾಪುನ ತೊರಿಸಿಲ್ಲ ಹೆಂಗೈತ್ ನಮಗೆ ಪಾಪು ಐತೊ ಇಲ್ಲೋ ಅದು ಅಲ್ಲಿ ತನಕ ಸಮಸ್ಯೆ ಬಂದಿತ್ತು ಆಮೇಲೆ ಇಲ್ಲ ಪಾಪು ಚಲೋ ಐತಿನ ಅದು ಯಾಕ್ ಹಂಗೆ ಆಗ್ಯೈತಿ ಅಂತಂದರೆ ಡಿಲೆವರಿ ಮಾಡಿಸಬೇಕಾದ ನಾವು ಸಿಝರಿನ್ ಮಾಡಿ ಅಂತಂದರೆ ಸಿಝರಿನ್ ಮಾಡಲಿಲ್ಲ ಲಘುನ್ ಆ ನಾರ್ಮಲ್ ಡಿಲೆವರಿ ಮಾಡಸ್ತಿವಿ ಅಂತ ಹೇಳ್ಬಿಟ್ಟು ನಾಲವ ನಾಮಲ್ ಡಿಲೆವರಿಲಿ ಆಗ್ಲೆ ಇಲ್ಲದು ಹಂಗ್ ಆಗಲಿಲ್ಲ ಅಂತಷ್ಣ ಬೇಬಿ ಓ ಇದಾಗ್ಬಿಡ್ತ ಅದು ವ ಎರಡು ದಿವಸ ಹಿಂಗೆ ಟೈಮ್ ತಗೊಂತ ತಕ್ಷಣ ಬೇಬಿ ಹಾಂ ಓಕ ಒಳಗೆ ಇದಾಗಿತ್ತು ಅಂತ ಆಮೇಲೆ ಅದನ್ನ ಇದ್ರಾಗ ಇಟ್ಟು ವ ಎಷ್ಟು ಒಂದೋ ಎಂಟತ್ತು ದಿವಸ ಆಗಿಂದ ಆಮೇಲೆ ಬೇಬಿ ಕೊಟ್ರ ಅವರು ಹಿಂಗ ಗೌರ್ಮೆಂಟ್ ದವಖಾನ್ಯಾಗ ಡಾಕ್ಟರ್ಸು ಚಲೋ ಇದ್ದರೂನು ಸರಿಯಾಗಿ ಇದು ತಯಾರಿಲ್ಲ ಮತ್ತೆ ಅಲ್ಲಿನು ರೊಕ್ಕ ರೊಕ್ಕ ರೊಕ್ಕ ಅಂತಾರ ಯಾವಾಗ ನೋಡಿದ್ದರೂನು ಇಷ್ಟು ರೊಕ್ಕ ಕೊಡ್ರಿ ಯಯ ಬರೀ ಇವ್ರ ಆಯಿತು ಮ ಬರೀ ಬಾ ಕೈದು ನೋಡೇ ನೋಡ್ತಿರ್ತಾರೆ ಯಾವಾಗಲೂ ನಾವು ಯಾರರ ಹಿಂಗೆ ಇದಾಗ್ಯೈತ ಅನ್ಕೊಳೆ ಪಾಪ ಬಡುವರು ಈಗ ಇದು ಆಗಂಗಿಲ್ಲ ಅಂತ ಹೇಳಿ ಬಂದಿರ್ತಾರೆ ಅವರು ಸರ್ಕಾರಿ ದವಖಾನಿಗೆ ಸರಿಯಾಗಿ ಟ್ರಿ ಇದು ಟ್ರೀಟ್ ಮಾಡಾಂಗಿಲ್ಲ ಅನ್ಕೊಳ್ಳಿ ಅವರು ಎಲ್ಲ ನೋಡ್ತರೆ ಸಗ್ದಿ ಟಿಪ್ ಟಾಪ್ ಆಗಿ ಬಂದ್ರ ಅದೇನು ಇದು ಇರ್ತಾರ ಒಂತರ್ಗೆ ಆಗ ಮರ್ಯಾದಿ ಕೊಡೋದು ಈ ಹಳ್ಳಿಯಿಂದ ಬಂದರ್ಗ ಏನು ಕಿಮ್ಮತ್ತು ಕೊಡಂಗಿಲ್ಲ ಅವ್ರ್ಗೆ ಯಾರಿಗೂ ಸರಿಯಾಗಿ ಕ ಮ ಏನು ಟ್ರೀಟ್ ಮಾಡಾಂಗಿಲ್ಲ ಆಮೇಲೆ ಎಷ್ಟು ಜನ ಕೆಳಗೆ ನೆಲದ ಮೇಲೆ ಮಲ್ಕೊಂಡಿದ್ದರು ಇದು ಮಾಡಿದ್ದರು ಅದುನ್ನೆಲ್ಲ ನೋಡಿದ್ರ ಭಾಳ್ ಕೆಟ್ಟ ಅನಸ್ತ ಯಾಕಂದರೆ ಎ ಬಡತನ ಅನ್ನೋದು ಇದೈತಿ ಅಂಥದ್ರಾಗೆ ಇವರೂ ಹೀಗೆ ಇದು ಇದು ಮಾಡಕತ್ತು ಕೂಡಲೇನಾ ಅವ್ರ ಎಲ್ಲಿ ಹೋಗಬೇಕು ಈಗ ಲಕ್ಷಗಟ್ಟಲೆ ಕೊಟ್ಟು ಪ್ರೈವೇಟ್ ದವಖಾನೆಗೆ ಇದ್ದು ಮಾಡಾಕೆ ಆಗಂಗಿಲ್ಲ ಲಕ್ಷಗಟ್ಟಲೆ ಕೊಟ್ಟು ಪ್ರೈವೇಟ್ ದಖಾನೆಗೆ ಹಾಕಿದ್ದರೂನು ನಾವು ಅಲ್ಲೇ ಸರ್ಯಾಗಿ ಇದು ಆಗ್ತೈತನ ಗ್ಯಾರಂಟಿ ಇಲ್ಲ ಯಾಕಂದ್ರ ಈ ಮೊನ್ನೆ ಕರೋನಾದಗಂತೂ ಅದೇನು ಸುಲಿಗೆ ಮಾಡಿದ ಅಂದರೆ ಬ್ಯಾರೆ ಎಲ್ಲ ಕಡೆಗಿನೂ ಮ ಸಾಕಷ್ಟು ಸುಲಿಗೆ ಆಯ್ ಹೊಯ್ತು ಆಮೇಲೆ ಏನೈತಿಯವ ಒಳಗೆ ಎಷ್ಟು ಅನುಭವ್ಸ್ಯಾರ ಅಂದ್ರಾ ವ ಪ ಆರಾಮಿದ ಪೇಶೆಂಟ್ ಬರಿ ನೆಗಡಿ ಕೆಮ್ಮು ಅಂತೆ ತೋರ್ಸಾಕೆ ಹೋದರೆ ಕರೋನ ಅಂತೆ ಒಳಗೆ ಹಾಕ್ಬಿಟ್ರ ಹಾಕಿ ಅವರಿಗೇನು ಒಂದು ಊಟಕ್ಕೆ ಕೊಡಲಿಲ್ಲ ಒಂದು ತಿನ್ನಾಕೆ ಕೊಡಲಿಲ್ಲ ಒಂದು ವ ಇದು ಇಲ್ಲ ಏನು ಮತ್ತೆ ಅವ್ರಿಗೇನು ಗುಳಿಗಿ ಔಷಧಿ ಏನು ಇಲ್ಲ ಅಂಥದು ಹಾಗೆಲ್ಲಾ ಟ್ರೀಟ್ ಮಾಡಿದ್ದರು ಹಾಗಾಗಿ ಭಾಳ ಒದ್ದಾಡಿ ನಮ್ಮ ರಿಲೇಷನ್ಸ್ ಎಷ್ಟು ಜನ ತಿರ್ಕೊಂಡ್ರ ಅಂದ್ರ ನಾ ಹೇಳಾಕೆ ಬ್ಯಾಡ್ನ ಹಿಂಗಾಯ್ ಭಾಳ ಬೇಜಾರು ಅನಸ್ತದ ಮನಸ್ಸಿಗೆ ಈಗ ಅವು ಅಲ್ಲೆನೆತ್ತೂ ಕಾ ಕಾಸ ನಮ್ಮ ಸೋದರ ಮಾವನ ಮಗ ಅವ ಮ ಬ ಡಾಕ್ಟ್ರು ಅವ್ನೂ ಅವಂಗಾ ಗಾ ಅವ್ನ ಮಿಸ್ಸೆಸ್ಗಾ ದವಖಾನಿಗ ಡಾಕ್ಟರ್ ಇದ್ದದ್ಕ ಅವ್ನ ಎಲ್ಲ ಪೇಶೆಂಟ್ ಇದು ಮಾಡ್ತಿದ್ರಲ್ಲಾ ಅವಾಗ ಅವ್ನ್ಗ ಅವ್ನ ಮಿಸ್ಸೆಸಿಗಿ ಕರೋನ ಬಂತು ಹಾಸ್ಪಿಟ್ಲಿಗೆ ಹಾಕಿದ್ದರು ಆಕಿಗೆ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಎಲ್ಲ ಮಾಡಿ ಆರಾಮ ಆಯ್ತು ಆಕಿಗೆ ಆಮೇಲೆ ಇವು ಆಕಿ ಮನಿಗೆ ಬಂದ್ಲೂ ಮಾಮನ ಮಗ ಹೋಗಿ ಅಣ್ಣ ಹೋಗಿ ಜೊ ಇದು ಆದ ಎಡ್ಮಿಟ್ ಆದ ಎಡ್ಮಿಟ್ ಆದ್ರ ಅವ್ನ ಅಣ್ಣನ ತೋರುಸ್ಲಿಲ್ಲ ಸಹಿತ ನಮ್ಗ ಮಾತಾಡ್ಸಾಕೆ ಕೊಡಲಿಲ್ಲ ಏನಿಲ್ಲ ಮುಂದು ಒಂದು ದಿನ ನಾಲ್ಕೈದು ದಿವಸ ಆ ತಕ್ಷಣ ಇಲ್ಲ ಸೀರ್ಯಸ್ ಆಗ್ಯೈತಿ ನಿ ನಿಮ್ಮ ಬ್ರದರ್ ತಿರ್ಕೊಂಡರು ಅಂತ ಹೇಳ್ಬಿಟ್ಟರು ಎಷ್ಟು ಶಾಕ್ ಅಂದ್ರ ಅರಾಮಿದ್ದ ಮನುಷ್ಯ ಒಳಗೆ ಹೋಗಿ ಅದು ಏನಾಯ್ತು ಅಂತೆ ಗೊತ್ತಾಗಲಿಲ್ಲ ಏನು ಇದು ಮಾಡಿದ್ರ ಅಂತ ಗೊತ್ತಾಗ್ಲಿಲ್ಲ ಏನು ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲ ಇದು ಇಲ್ಲ ಹಿಂಗೆ ಭಾಳಂದ್ರ ಭಾಳಾ ಆ ಇದರದ್ದು ಕ ಆರೋಗ್ಯದ ಇದ್ರಗಾ ಹೆಲ್ತ್ ಇದ್ರಾಗ ಭಾಳಂದ್ರ ಭಾಳ ಇದಾಗ್ಯವು ಅವು ಕೆಲವೊಂದು ಇದ್ರಾಗ ಚಲೋ ಟ್ರೀಟ್ಮೆಂಟ್ ಮಾಡ್ತಾರೆ ಇಲ್ಲ ಅನ್ನಂಗಿಲ್ಲನ ಯಾಕಂದ್ರ ಸಾಕಷ್ಟು ನೊಡ್ತಿವಲ್ಲಾ ನಾವು ಕೆಲವು ಏ ಸಾ ಎಷ್ಟೆಷ್ಟೋ ಎಂತೆಂಥವೋ ಕೆಸ್ಸೆಲ್ಲಾ ಆರಾಮಾಗಿ ಇದಾಗೆ ಆಗ್ತವೆ ಈಗ ಏನೈತಿ ದುಡ್ಡು ಇದ್ದರೆ ದೊಡ್ಡಪ್ಪ ಯಾವುದೂ ಇದುಕ್ಕೂನು ಸಾ ಹಣ ಇತ್ತಂದರೆ ಎಲ್ಲರೂ ಮರ್ಯಾದಿ ಕೊಡ್ತಾರೆ ಮತ್ತು ಎಲ್ಲಾನೂ ಇದು ಮಾಡ್ತರೆ ಎಲ್ಲಾದಕ್ಕೂ ಕಾ ನಮ್ಮನ್ನ ಬಾ ಅಂತ ಕರಿಯದು ಆಮೇಲೆ ನಮಗೆ ಈ ರೀತಿ ಸರಿಯಾಗಿ ಟ್ರೀಟ್ ಮಾಡೋದು ನೀವೂ ಸ್ವಲ್ಪ ನೀವು ಆಮೇಲೆ ಇನ್ನೊಂದು ಗೌರ್ಮೆಂಟ್ ಫೆಸಿಲಿಟೀಸ್ ಈಗ ಇವ್ರೆಲ್ಲ ಇವ ಏನು ಮ ಇಂಜಿನಿಯರ್ಸು ಇವರೆಲ್ಲರೂ ಗೌರ್ಮೆಂಟ್ನಿಂದ ಇದ ಬರ್ತಿರ್ತೈತಿ ಹೀಗಾಗಿ ಅವ್ರ್ಗೇ ಎಲ್ಲಾರಿಗೂ ಎಂತಹ ಇದು ಇದ್ರುನು ಒಂದ್ ನೆಗಡಿ ಕೆಮ್ಮು ಬಂದ್ರುನೂ ವ ಅವ್ರ್ಗೆಎಲ್ಲಾ ತರದ್ದೂ ಇದನ್ ಬರಿಯುದು ಅದ್ರಿಂದಾ ಗೌರ್ಮೆಂಟ್ ಇಂದ ದುಡ್ ಸ ವಸೂಲ್ ಮಾಡೋದು ಹಿಂಗಾಗಿ ಇವ್ಗಾ ಸಾದಾನ ಕಡ್ಮಿ ಇದ್ದ ಜನ್ರಿಗೆ ಭಾಳ್ ಅಂದ್ರ ಭಾಳ್ ತ್ರಾಸ ಆಗ್ತೈತಿ ಮೊದ್ಲ ಏನು ಇತ್ತು ಹಳ್ಳಿ ಒಳಗೆಲ್ಲ ಸಾಕಷ್ಟು ನಾಟಿ ವೈದ್ಯರೆಲ್ಲ ಇರ್ತಿದ್ದರು ಆಮೇಲೆ ಎಲ್ಲ ಇದು ಮಾಕೊಂಡು ಹೋಗ್ತಿದ್ದರು ಅಂಥದ್ ಈಗ ಇವು ಏನು ದೊಡ್ಡ ದೊಡ್ದು ಮ ಯ್ ಹಾಸ್ಪಿಟ್ಲ್ ಬಂದು ಅವರು ಕೋಟಿಗಟ್ಟಲೆ ರೊಕ್ಕ ಹಾಕಿ ಮಾಡಿರ್ತಾರೆ ಮತ್ತು ಕೋಟಿಗಟ್ಟಲೆ ರೊಕ್ಕ ತಕೊಂತಾರ ಅವರು ಅವ್ರ್ದು ತಪ್ಪು ಅನ್ನಂಗಿಲ್ಲ ಖರೆ ಏನೈತಿ ಆದರೂನು ಸ್ವಲ್ಪ ಮ ಎಲ್ಲಾರಿಗು ಚಲೋ ಟ್ರೀಟ್ ಮಾಡಬೇಕು ಈಗಿನ ಇದಕ ಮ ಕ್ಯಾ ಸಾಕಷ್ಟು ಜನ ಡಾಕ್ಟರ್ಸ್ ಇದಾರೆ ಅಗ್ದಿವಮಾ ಮಾಮ್ ಬರೇ ಎರಡೇ ರೂಪಾಯಿ ಐದೇ ರೂಪಾಯಿ ಆಯ್ತು ಹಿಂಗೆ ಈಗನೂ ಮ ಮ ಬರೇ ಹತ್ತು ರೂಪಾಯಿ ತಗೊಂಡು ನೋಡ್ವಂಥ ಡಾಕ್ಟರ್ಸು ಸಾಕಷ್ಟು ಜನ ಅದಾರ ದೊಡ್ಡ ದೊಡ್ಡ ಇದ್ರಾಗ ಊರಗನ ಅದಾರ ಅವರು ಕಣ್ಣಿಗೆ ಅಂದರೆ ಹೆಂಗೆ ಬೆಳಕಿಗೆ ಬಂದಿಲ್ಲ ಖರೆ ಅಲ್ಲಿ ಸಾಕಷ್ಟು ಜನ್ರ ಇದು ಮಾಡ್ತಾರೆ ಖುಷಿಯಿಂದ ಹಳ್ಳಿ ಜನರಂತೂ ಎಲ್ಲಾರು ಅಲ್ಲೆ ಹೋಗ್ತಾರ ಹಾಗೆ ನಮ್ಮ ರಿಲೇಶನಾಗ ಒಬ್ಬರು ಇದ್ದರು ಡಾಕ್ಟ್ರು ವಿದ್ಯಾ ಅಂತೇಳಿ ಎಷ್ಟು ಚಂದ ಟ್ರೀಟ್ ಮಾಡ್ತಿದ್ರ ಅಂದರೆ ಅವರು ಯಾರು ಹತ್ರವು ದುಡ್ಡು ಅಂತು ತಗೊಂತಿದ್ದಿಲ್ಲ ಅವ್ರ ಆಗಲಿ ಕೊಟ್ಟು ಹೋದರೆ ತಗೊಳೋದು ಇಲ್ಲಂದರೆ ಬೇ ಹಿಂಗೆ ಇಷ್ಟ ಅಂತೆ ಎಂದು ಇದು ದುಡ್ಡು ಹೇಳಿ ತಗೊಂಡಿದ್ದಿಲ್ಲ ಅವರು ಮತ್ತು ಜಾ ಬೆಳಗ್ಗೆ ಒಂದು ಬೆಳಗ್ಗೆ ಐದುವರೆ ಆರು ಗಂಟೆಗೆ ಅಂದ್ರ ಭಾಳ ಹೆಚ್ಚು ರಾತ್ರಿ ಒಂಬತ್ತು ಹತ್ತು ಗಂಟೆತನಕ ಊಟ ಸಹಿತ ಮಾಡ್ತಿದ್ದಿಲ್ಲ ಎಲ್ಲರು ಫ್ರೀಯಾಗಿ ನೋಡದು ನೋಡದು ಮತ್ತೆ ಎಲಾರಿಗು ಔಷಧ ಗುಳ್ಗಿ ಎಲ್ಲಾ ಕೊಡದು ಹಿಂಗೆ ಭಾಳ್ ಚಂದ ಇದು ಮಾಡ್ತಿದ್ದರು ಅವ್ರ ಡಾಕ್ಟರ್ಸ್ ಡಾಕ್ಟರ್ ಇಷ್ಟು ಫೇಮಸ್ ಇದ್ರಲ್ಲಾ ಈಗ ಅವ್ರ ಮೊನ್ನೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕಂಡರು ತಿರ್ಕೊಂಡರು ಈ ಜನ ಇಷ್ಟು ನೆನ್ಸತಾರಾ ಹಳ್ಳಿ ಜನ ಎಲ್ಲಾ ಅವ್ರ ನಮ್ದಾ ದೇವ್ರ ಇದ್ದಂಗೆ ಇದ್ದರೂ ನಾವು ಡಾಕ್ಟರ್ಸ್ ಅಂದ್ರ ದೇವ್ರ ಅಂತಾನೆ ಇದು ಟ್ರೀಟ್ ಮಾಡ್ತೀವಿ ಈಗ ಅವರು ಎಲ್ಲ ಕೊಟ್ಟು ಹಾಕಿ ಇದು ಮಾಡಿ ಹೀಗೆ ಕೆಲವು ಜನ ಡಾಕ್ಟರ್ಸ್ ಅದಾರ ಸಾಕಷ್ಟು ಜನನೂ ಒಳ್ಳೆಯ ರೀತಿಯಿಂದ ಇದು ಮಾಡೋದು ಟ್ರೀಟ್ ಮಾಡೋರು ಅದಾರ ಕೆಲವು ಜನ ಮತ್ತೆ ಈಗ ನಾವು ಅಷ್ಟು ದುಡ್ಡು ಕೊಟ್ಟು ಬಂದಿರ್ತೀವಿ ನಾವು ಅಷ್ಟು ತಗೊಳ್ಳಬೇಕು ನಾವು ಇದು ಮಾಡ್ಕೊಬೇಕು ಅನ್ನೋರು ಅದಾರ ಹಿಂಗೆ ಇದನಾ ಆದರೂ ನಮ್ಮ ಇದು ದೇಶದಾಗ ಈಗ ಯಶಸ್ವಿನಿ ಕಾರ್ಡ್ ಮಾಡ್ಯಾರ ಇದು ಮಾಡಿ ಈಗ ಹೆಲ್ತ್ ಕಾರ್ಡ್ ಅಂತ ಮಾಡಿಸ್ಯಾರ ಸಾಕಷ್ಟು ಗೌರ್ಮೆಂಟ್ ಫೆಸಿಲಿಟೀಸ್ ಕೊಟ್ಟೈತಿ ಆದ್ದರಿಂದ ಸಾಕಷ್ಟು ಜನ ಫೆಸಿಲಿಟೀಸ್ ತಗೊಂಡು ಸೊ ಸರಿಯಾಗಿ ಇದು ಮಾಡಕತ್ತರ ಎಲ್ಲ ಒಂದು ರೀತಿ ಖುಷಿ ಅನ್ಸತೈತಿ ಎ ಮೊದ್ಲಿನ ಇದ್ನ ನೋಡಕತ್ರೆ ಈಗ ಎಲ್ಲಾ ಇದುಕೂನೂ ಈಗ ಟ್ರೀಟ್ಮೆಂಟ್ ಕೊಡ್ತಾರೆ ಆಮೇಲೆ ಎಲ್ಲಾ ಆ ಯಾವ್ದು ಜಡ್ಡಿಗೆ ಆರಾಮು ಆಗ್ತದ ಅಂತ ಖುಷಿ ಇದು ಆಗ್ತೈತಿ ಅವಾಗ ಕೆಲವು ಜಡ್ಡಿಗೆ ಅರಾಮು ಆಗ್ತಿದೆ ಇಲ್ಲ ಹಂಗೆ ಇದಾಗೆ ಹೊಗ್ತಿದ್ದರು ತೀರ್ಕೊಂಡು ಬಿಡ್ತಿದ್ದರು ಗೊತ್ತಾಗ್ತದಿಲ್ಲ ಏನು ಆಗೈತೆ ಅಂತಾನೆ ಇದು ಆಗಿರ್ಲಿಲ್ಲಾ ಡೈಜೆಸ್ಟ್ ಆಗ್ತಿದಿಲ್ಲ ಹೀಗಾಗಿ ಈಗ ಎಲ್ಲದಕ್ಕೂನು ಮಾಡ್ಕೊಂಡು ಹೋಗ್ತಾರೆ ಒಂದು ಕ ಮೊನ್ನೆ ಕರೋನದಾಗನು ಎಷ್ಟು ಜನಿರಗೆ ನಮ್ಗೆ ಫ್ರೀ ಮೋದಿ ಇದು ಮಾಡಿದ್ದರಿಂದ ಮೋದಿ ಸರ್ಕಾರ ನಮ್ಗ ಫ್ರೀ ಎಲ್ಲ ಈ ವಾಕ್ಸಿನೇಶನ್ ಇದೆಲ್ಲ ಹಾಕಿಸಿ ಸಾಕಷ್ಟು ಜನ್ರನ ವ ಇದು ಮಾಡ್ತಾ ನಮ್ಮ ಇಂಡಿಯಾದಾಗ ಅಂದ್ರ ಇಡೀ ವರ್ಲ್ಡ್ದಾಗ ನಾ ಇಂಡಿಯಾ ಅಷ್ಟು ಫೇಮಸ್ ಇದು ಆಯಿತು ಹಿಂಗೆ ಮೆಡಿಕಲ್ ಇದ್ರಾಗ ಸಾಕಷ್ಟು ಮುಂದವರ್ದೈತಿ ಸಾಕಷ್ಟು ಅನುಕೂಲ ಆಗ್ಯಾವ ಈಗ ನಾವು ಎಲ್ಲ ಖುಷಿಯಿಂದ ಎಲ್ಲಾರು ಇದು ಮಾಡ್ಕೊಂಡು ಹೊಗ್ತಿವಿ ನಾವು ನಮ್ಗ ಭಾಳ್ ಚಲೋ ಅನಿಸ್ತೈತಿ ಇನ್ನು ಸುಧಾರಣೆ ಆಗಲಿ ಎಲ್ಲರಿಗೂ ಇದರಿಂದ ಫೆಸಿಲಿಟೀಸ್ ಸಿಗಲಿ ಎಲ್ಲರು ಖುಷಿಯಿಂದ ಇದು ಮಾಡ್ಕೊಂಡು ಇರಲಿ ಇದ್ದಷ್ಟು ದಿವಸ ಎಲ್ಲರು ಆರಾಮ್ದಿಂದ ಇರಣು ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳಿ ಎಲ್ಲರೂ ಇದು ಮಾಡ್ಕೊಂಡು